ನಾವು ಬೆಳೆ ಬೆಳೆಯೋ ಯಾವುದೇ ಆಗಿರ್ಬೋದು ಅದು ಏನಂದ್ರೆ ಹವಾಮಾನದ ಮೇಲೆಯೇ ಅವಲಂಬಿತವಾಗಿರುತ್ತೆ ಹೀಗಿರುವಾಗ ಕೆಲ್ವೊಂದು ಟೈಮಲ್ಲಿ ಅದು ನಮಗೆ ಬರಬಹುದು ಬರದೇನು ಇರಬಹುದು ತುಂಬ ಸರಿ ಏನಂದ್ರೆ ರೈತರು ಲಾಸ್ ಆಗಿಬಿಡ್ತಾರೆ ಕೆಲವೊಂದು ಸಲ ಮಳೆ ಜಾಸ್ತಿ ಆಗ್ಬಿಟ್ಟು ಗಿಡಯೆಲ್ಲಾ ಹೋಗಿಬಿಡುತ್ತೆ ಕೆಲವೊಂದ್ಸರಿ ಮಳೆಯೇ ಬರ್ದೇ ಒಣ್ಗೋಗೋ ಥರವೂ ಇರುತ್ತೆ ಇದೆಲ್ಲಾ ಏನಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲವರು ಎಲ್ಲರು ಏನಂದ್ರೆ ಬೆಳೆ ವಿಮೆ ಅಂತ ಮಾಡಿಸ್ಬಿಡ್ತಾರೆ ಬೆಳೆ ವಿಮೆ ಅಂತ ಮಾಡಿಸ್ದಾಗ ಅವಾಗ ಏನಾದ್ರು ಚೆನ್ನಾಗಿ ಫಸ್ಲೆಲ್ಲಾ ಬಂತು ಅಂದರೆ ಅವ್ರಿಗೆ ಏನೂ ಬರದೇ ಇದ್ದರೂ ಪರವಾಗಿಲ್ಲ ಆದರೆ ಫಸ್ಲು ಬರದೇ ಏನಾದ್ರು ಹವಾಮಾನದಿಂದ ಏನಾದ್ರು ಹಾಳಾಯಿತು ಅಂದಾಗ ಅವಾಗ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ದುಡ್ಡು ಬರುತ್ತಲ್ಲವಾ ಆಗ ಅವ್ರಿಗೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ಬೆಳೆ ಬೆಳ್ಕೊಬೋದು ಅವರು ಏನೇ ಆದ್ರೂ ಆ ಥರ ವಿಮೆ ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಪ್ರತಿ ಒಂದು ಬೆಳೆಗೂ ಏನಂದ್ರೆ ಈಗ ಗೌರ್ಮೆಂಟ್ ಕಡೆಯಿಂದ ವಿಮೆ ಮಾಡಿಸ್ತಿದ್ದಾರೆ ಅದು ಯಾವಾಗ ಅಂದರೆ ಇಂಥ ಟೈಮಂತ ಇರುತ್ತೆ ಆ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಕೇಳಿದಾಗ ಅದರ ಪೂರ್ತಿ ಏನಂದ್ರೆ ಡಿಟೇಲ್ಸನ್ನು ನಮಗೆ ಕೊಡ್ತಾರೆ